ಮಣ್ಣಿನ ಒಲೆ ಅಂದರೆ ಈಗ ತುಂಬ ಕಡಿಮೆ ಮೊದಲಾದರೆ ಮಣ್ಣಿನ ಅದು ಅಡುಗೆ ಮಾಡೋದಕ್ಕೆ ಮಣ್ಣಿನ ಒಲೆ ತುಂಬ ಒಳ್ಳೆಯದು ತುಂಬ ಒಳ್ಳೆಯದು ಈಗ ಮಣ್ಣಿನ ಒಲೆ ಯಾರು ಇಡುವುದಿಲ್ಲ ಅಂದರೆ ಮನೆಯೆಲ್ಲ ಹಾಳಾಗ್ತದೆ ಮನೆಯಲ್ಲಿ ಎಲ್ಲ ಹೊಗೆಯೆಲ್ಲ ಹೋಗಿ ಕಪ್ಪಾಗ್ತದೆ ಅಂತ ಹೇಳಿ ಯಾರು ಇಡುವುದಿಲ್ಲ ಅದಕ್ಕೆ ಈಗ ಮಣ್ಣಿನ ಒಲೆ ಯಾರು ಇಡುವುದಿಲ್ಲ ಮೊದಲು ಮನೆಯಲ್ಲಿ ಮಣ್ಣಿನ ಒಲೆಯಲ್ಲಿ ಇದು ಮಾಡ್ತಿದ್ರು ಅಡುಗೆ ಮಾಡ್ತಿದ್ರು ಈಗ ನಮ್ಮ ಮನೆಯಲ್ಲಿ ಕೂಡಾ ಒಲೆ ಉಂಟು ಆ ಮಣ್ಣಿಂದು ಒಲೆ ಉಂಟು ಆದರೆ ನಾನು ಅದರಲ್ಲಿ ಅಡುಗೆ ಮಾಡ್ತೇನೆ ಅನ್ನ ಎಲ್ಲ ಅದರಲ್ಲಿ ಬೇಯಿಸ್ತೇನೆ ನಾನು ಅದೂ ಏನೆಂದ್ರೆ ಕಟ್ಟಿಗೆ ಇದ್ದರೆ ಅದು ಗ್ಯಾಸ್ಗಿಂತ ಎಲೊಕ್ಟ್ರೋನಿಕ್ ಒಲೆಗಿಂತ ಒಳ್ಳೆಯದಾಗ್ತದೆ ಅಡುಗೆ ಬೇಗ ಆಗ್ತದೆ ಅದರಲ್ಲಿ ಬಂದರೆ ಒಂದು ಕಷ್ಟ ಏನೆಂದ್ರೆ ಅದು ಕಪ್ಪಾಗ್ತದೆ ಮತ್ತೆ ಸ್ವಲ್ಪ ತೊಳೆಯಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಷ್ಟೆ ಮತ್ತೆ ಒಳ್ಳೆದಾಗು ಡ್ರೈ ಆಗ್ತದೆ ಮತ್ತೆ ನಮ್ಮ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಯಾಕೇಂತ ಹೇಳಿದರೆ ಅದರಲ್ಲಿ ಮಣ್ಣಿನ ಪಾತ್ರೆಯೂ ಇಡಬಹುದು ಅದೂ ಇದು ಪದಾರ್ಥ ಮಾಡುವಾಗ ಮಣ್ಣಿನ ಪಾತ್ರೆಯಲ್ಲಿ ಮಾಡಬೇಕು ಮತ್ತೆ ಅನ್ನ ಮಾಡುವಾಗ ಮಣ್ಣಿನ ಪಾತ್ರೆಯಲ್ಲಿ ಮಾಡು ಮಾಡಲಿಕ್ಕೆ ಆಗ್ತದೆ ಅದು ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ ಯಾಕೆಂದ್ರೆ ಅದರಲ್ಲಿ ಒಂದು ಆಕ್ಸಿಜನ್ದು ಹುಲ್ಲು ಇಟ್ಟು ನಾವು ಬೇಯಿಸ್ತೇವೆ ಅನ್ನ ಮತ್ತೊಂದು ಅದರಲ್ಲಿ ಇದು ಮಣ್ಣಿಂದು ಮಣ್ಣಿನ ಮಣ್ಣಿಂದು ಇದು ವಸ್ತುವೆಲ್ಲ ಒಳ್ಳೆಯದಲ್ಲ ನಮ್ಮ ಆರೋಗ್ಯಕ್ಕೆ ಮಣ್ಣೆಲ್ಲ ಒಳ್ಳೆಯದಲ್ಲ ಮತ್ತೆ ಅದರಲ್ಲಿ ಬೆಳಕು ಇರ್ತದೆ ಬೆಳಕು ಬೀಳ್ತದೆ ಅದಕ್ಕೋಸ್ಕರ ನಮ್ಮ ಆರೋಗ್ಯಕ್ಕೆಲ್ಲ ಒಳ್ಳೆಯದು ಅದೂ ಮಣ್ಣಿನ ಅಡುಗೆ ಮಾಡಿದರೆ ಮಣ್ಣಿನ ಅಡುಗೆಯಲ್ಲಿ ಒಲೆಯಲ್ಲಿ ಅಡುಗೆ ಮಾಡಿದರೆ ನಮ್ಮ ಆರೋಗ್ಯಕ್ಕೆಲ್ಲ ಒಳ್ಳೆಯದು ನನಗೆ ತುಂಬ ಒಳ್ಳೆಯದಾಗ್ತದೆ ಕಟ್ಟಿಗೆ ಇರ್ಬೇಕು ಮಾತ್ರ ಕಟ್ಟಿಗೆ ಎಲ್ಲ ಇದ್ದರೆ ಅದು ತುಂಬ ಒಳ್ಳೆಯದಾಗ್ತದೆ ಮತ್ತು ಗ್ಯಾಸ್ನಲ್ಲಿಂದ ಮತ್ತೆ ಕರೆಂಟ್ ಎಲೆಕ್ಟ್ರಿಕ್ನ ಒಲೆಯಿಂದ ಅದರಲ್ಲಿ ಬೇಗ ಅಡುಗೆ ಆಗ್ತದೆ ಮತ್ತು ಈಗಾ ಯಾರು ಇಡೋದಿಲ್ಲ ಮನೆಯಲ್ಲಿ ಅಂದರೆ ಅದರಲ್ಲಿ ಸ್ವಲ್ಪ ಮನೆ ಎಲ್ಲ ಕೊಳೆ ಆಗ್ತದೆ ಕಪ್ಪಾಗ್ತದೆ ಮತ್ತೆ ಪಾತ್ರೆಯೆಲ್ಲ ಹೊಳೆಯುವ ತೊಳೆಯುವಾಗೆಲ್ಲ ಕೈಯ್ಯೆಲ್ಲ ಕಪ್ಪಾಗ್ತದೆ ಅದಕ್ಕೆ ಯಾರೂ ಇಡುವುದಿಲ್ಲ ಈಗೆಂದ್ರೆ ಬೇರೆ ಬೇರೆ ಕ್ವಾಲಿಟಿಯದಲ್ಲಿ ಡಿಸೈನಿದ್ದೆಲ್ಲ ಬಂದಿದೆ ಹೊಗೆ ಇರುವುದಿಲ್ಲ ಹಾಗಿದ್ದರೆ ಅದು ತುಂಬ ಒಳ್ಳೆಯದು ಅಡುಗೆ ಮಾಡಲಿಕ್ಕೆ ನನಗೆ ತುಂಬ ಒಳ್ಳೆಯದಾಗ್ತದೆ ಅದು ಆದರೆ ಅದರಲ್ಲಿ ಬೇಗ ಬೇಯಿಸ್ತದೆ ಮತ್ತೆ ಒಂದು ಏನಂತ ಹೇಳಿದರೆ ಅದು ಈಗ ಒಳ್ಳೆಯದು ಅದಕ್ಕೆ ಹೊಗೆ ಹೋಗಲಿಕ್ಕೆಲ್ಲ ಪೈಪ್ ಎಲ್ಲ ಕೊಟ್ಟು ಎಲ್ಲ ಒಳ್ಳೆ ತುಂಬ ಮನೆಯೆಲ್ಲ ಡಿಸೈನ್ ಡಿಸೈನಿದು ಎಲ್ಲ ಒಲೆಯೆಲ್ಲ ಬಂದಿದೆ ಅದರಿಂದ ಅದರಲ್ಲಿ ಮಾಡ್ಲಿಕ್ಕೆ ಸುಲಭ ಉಂಟು ಆದರೆ ಇನ್ನು ಈಗಿನ ಕಾಲದಲ್ಲಿ ಯಾರು ಅದರಲ್ಲಿ ಮಾಡುವುದಿಲ್ಲ ಎಲ್ಲ ಗ್ಯಾಸೇ ಇಂಡಕ್ಷನ್ ಎಲಕ್ಟ್ರಿಕ್ಸ್ ಅದೆಲ್ಲನೂ ಮಾಡ್ತಾರೆ ಯಾಕೆಂದ್ರೆ ಅದು ಸುಲಭ ಆಗ್ತದೆ ಅಲ್ಲ ಒಂದು ಇಟ್ಟು ಹೋದರೆ ಸಾಕು ಇದೆಂದ್ರೆ ಸ್ವಲ್ಪ ನೋಡ್ತಾಯಿರಬೇಕು ಇದು ಬೆಂಕಿಯೆಲ್ಲ ನೋಡ್ತಾಯಿರ್ಬೇಕು ಹೋಗಿದ್ಯಾ ಬಂದಿದೆಯಾ ಮೃದು ಆಗಿದೆಯಾ ಅಂತ ಮುಚ್ಚಿದೆಯಾ ಅಂತ ನೋಡ್ತಾಯಿರ್ಬೇಕು ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅದಕ್ಕೆ ಅದನ್ನು ಯೂಸ್ ಮಾಡುವುದಿಲ್ಲ ಯಾರು ಕೂಡ ಅದ್ರಲ್ಲಿ ತುಂಬ ಒಳ್ಳೆಯದಾಗ್ತದೆ ಮತ್ತು ಅನ್ನ ಕೂಡ ತುಂಬ ರುಚಿ ಆಗ್ತದೆ ಮತ್ತು ಮೀನಿನ ಪದಾರ್ಥವು ತುಂಬ ರುಚಿ ಆಗ್ತದೆ ಅದರಲ್ಲಿ ಮುಂದಿನ ಕಾಲದವರೆಲ್ಲ ಅದರಲ್ಲಿ ಮಾಡೋದು ತುಂಬ ಇಷ್ಟ ಪಡಿಸ್ತಿದ್ರು ಅಂದರೆ ಅದರಲ್ಲಿ ಮಾಡಿದ ಪದಾರ್ತ ತುಂಬ ರುಚಿ ಉಂಟು ಮತ್ತೆ ಅದರಲ್ಲಿ ಮಾಡಿದ ಎಲ್ಲ ಅನ್ನ ಎಲ್ಲ ತುಂಬ ರುಚಿ ಉಂಟಂತ ಹೇಳ್ತಿದ್ರು ಮೊದಲಿನವರು ಈಗಿನವರಿಗೆ ಅದೆಲ್ಲ ಆಗುವುದಿಲ್ಲ ಅದು ಯಾರು ಮಾಡ್ತಾರೆ ಅದು ತುಂಬ ಕಷ್ಟ ಆಗ್ತದಲ್ಲ ಯಾರು ಮಾಡ್ತಾರೆ ಅಂತ ಹೇಳಿ ಅವರು ಮಾಡುವುದಿಲ್ಲ ಈಗ ಅದೂ ಈಗ ಈಗ ಅಂದರೆ ಅದು ತುಂಬ ಮೊದಲಾದ್ರೆ ಅದು ಇಟ್ಟಿಗೆಯೆಲ್ಲ ಇಟ್ಟು ಅದಕ್ಕೆ ಸಿಮೆಂಟ್ ಎಲ್ಲ ಹಾಕಿ ಎಲ್ಲ ಮಾಡಿ ತುಂಬ ಚೆಂದ ಮಾಡ್ತಿದ್ರು ಮತ್ತೆ ಅದು ಕೆಳಗೆ ಕೂತ್ಕೊಂಡು ನಾವು ಅಡುಗೆ ಮಾಡ್ತಿದ್ರು ಅದು ಎಲ್ಲ ಒಳ್ಳೆಯದಿತ್ತು ಈಗ ಕೆಳಗೆ ಕುತ್ಕೊಳ್ಳೆ ಅದರ ಮೇಲೆ ಅದು ಇಟ್ಟು ಮಾಡ್ಬೋದು ಮಾಡುವವರು ಮಾಡ್ತಾರೆ ಆದ್ರೆ ಅದರಲ್ಲಿ ತುಂಬ ಒಳ್ಳೆಯದಾಗ್ತದೆ ಅನ್ನ ಎಲ್ಲ ಮಾಡುವುದಾದ್ರೆ ತುಂಬ ಒಳ್ಳೆಯದಾಗ್ತದೆ ನಾನು ಮಾಡ್ತೇನೆ ನಮ್ಮ ಮನೆಯಲ್ಲಿ ಉಂಟು ನಾನು ಮಾಡ್ತೇನೆ ನನಗೆ ಒಳ್ಳೆಯದಾಗ್ತದೆ ನಾನು ಇದು ಬೆಳಗ್ಗೆದ್ದು ನಾಷ್ಟ ಎಲ್ಲ ಕೆಲವು ನಾಷ್ಟ ಅದರಲ್ಲೇ ಮಾಡ್ತೇನೆ ನಾನು ಕೆಲವು ನಾಷ್ಟ ಬೇ ಗ್ಯಾಸ್ನಲ್ಲಿ ಮಾಡ್ತೇನೆ ಮತ್ತೆ ಅನ್ನ ಅದರಲ್ಲೇ ಮಾಡ್ತೇನೆ ಒಳ್ಳೆಯದಾಗ್ತದೆ ತುಂಬ ಮಾಡಲಿಕ್ಕೆ